ಹಲೋ ಏನಪ್ಪ ಕನೆಕ್ಟ್ ಆಗಿದೆಯಾ ನನ್ದು ಕನೆಕ್ಟ್ ಆಗಿದೆಯಾ ನೋಡು ಹಾಂ ಹಾಂ ಆಗಿದೆ ಹಾಂ ನಮಸ್ತೆ

ಹಾಂ ಬನ್ನಿ ಮೇಡಮ್ ಮೊದಲು ಕೂತ್ಕೋಳ್ಳಿ ಕೂತ್ಕೋಳ್ಳಿ ಕೂತ್ಕೋಳ್ಳಿ ಹಾಂ ನಮಸ್ತೆ ಮೇಡಮ್ ಹೇಳಿ ಹಾಂ ಎಷ್ಟು ತರಗತಿಯಲ್ಲಿ ಓದ್ತಾ ಇದ್ದಾನೆ ಹಾಂ ನಿಮ್ಮ ಹೆಸ್ರು ಮ್ಯಾಮ್ ಹಾಂ ಗೊತ್ತಾಗಲಿಲ್ಲ ಮೇಡಮ್ ಯಶ್ವಿ ಹಾಂ ಸರಿ ಸರಿ ಹೇಳಿ ರೀ ಮೇಡಮ್ ಹಾಂ ಹಾಂ ಅಲ್ಲ ಮೇಡಮ್ ಇವಾಗ ಪರೀಕ್ಷೆ ಸಮಯ ಹತ್ರ ಬರ್ತಿದೆ ಇ ನಮ್ಮ ಎಲ್ಲ ಶಿಕ್ಷಕರು ಆ ತರಗತಿಯಲ್ಲೀ ಅವ್ರ ಸಂಬಂಧ ಪಟ್ಟಂತ ನೋಟ್ಸ್ಗಳನ್ನೆಲ್ಲ ಕೊಡ್ತಿದ್ದಾರೆ ಇವಾಗ ನೀವು ರಜೆ ಕೇಳಿದರೆ ಹೇಗೆ ಮೇಡಮ್ ಅವ್ರಿಗೆ ತೊಂದರೆ ಆಗಲ್ವ ಪರೀಕ್ಷೆಗೆ ಸಮಯಕ್ಕೆ ಓದ್ಕೊಳ್ಳಲಿಕ್ಕೆ ಸರಿ ಹಾಂ ಹಾಂ ಹಾಂ ಅಲ್ಲ ಮೇಡಮ್ ನೀವು ಮೂರು ದಿವಸ ಕೇಳ್ತಿದ್ದಿರಾ ಅವ್ನ್ಗೆ ಎಷ್ಟೊಂದು ನೋಟ್ಸ್ ಎಲ್ಲ ಹಿಂದೆ ಉಳ್ದು ಬಿಡಲ್ಲವಾ ಅವ್ನು ಯಾವ ರೀತಿ ಅದನ್ನೆಲ್ಲಾ ಸಂಪೂರ್ಣವಾಗೀ ಪೂರ್ಣಗೊಳಿಸ್ತಾನೆ ಸರಿ ಮೇಡಮ್ ಪೂಜೆಗೆ ಅಂತ ಹೇಳ್ತಿದ್ದಿರ ಅದ್ರಲ್ಲಿ ಅವ್ನು ಹೆಸ್ರು ಇದಕ್ಕೆಲ್ಲ ನಾವು ಇಲ್ಲ ಅಂತ ಹೇಳೋಕಾಗಲ್ಲ ಆದರುನೂ ಸಮಯಾ ಪರೀಕ್ಷೆ ಸಮಯಾ ಹತ್ರ ಬರ್ತೀರೋದರಿಂದ ನಾವು ಸ್ವಲ್ಪ ಇಷ್ಟೊಂದು ದಿವ್ಸ ರಜ ಕೊಡೋಕಾಗಲ್ಲ ಆದರುನು ನೀವು ಅದನೆಲ್ಲ ನೀವು ಅವನ್ಗೇನು ಹೇಳಿ ಸಹಾಯ ಮಾಡುತ್ತಿರಿ ಅಂತ ಹೇಳಿದ್ರೆ ಮಾಡ್ಬೋದು ಹಾಂ ಮೇಡಮ್ ಅವ್ನ ಜವಾಬ್ದಾರಿ ತಗೊಂಡು ಸ್ವಲ್ಪ ಅವನಿಗೆ ಪರೀಕ್ಷೆ ಸಮಯದಸ್ಟ್ರೋಳ್ಗಡೆ ಚೆನ್ನಾಗಿ ಓದೋ ಥರ ಇದು ಮಾಡಿ ರಜಾ ಅಂದರೆ ಜಾಸ್ತಿ ದಿವ್ಸ ರಜ ತಗೋಂಡುಬಿಟ್ರೆ ಅವನ್ಗೆ ಓದಲಿಕ್ಕೇ ಜಾಸ್ತಿ ಅಂದರೆ ಏನು ನೋಟ್ಸ್ಗಳು ಇರುತ್ತಲ್ಲವ ಅದು ನೋಟ್ಸ್ ಇರೋ ಅಂತ ಹಿಂದೆ ಉಳಿದಿರೊ ನೋಟ್ಸ್ಗಳನ್ನ ಅವನು ಬರಿಯೋ ಅಷ್ಟರಲೆನೇ ಒಂದು ವಾರದ ಮೇಲೆ ಆಗ್ಬಿಡುತ್ತೆ ಇನ್ನು ಅವ್ನು ಓದೋದಿಕ್ಕೆ ಸಮಯ ಎಲ್ಲಿ ಸಿಗುತ್ತೆ ಎಕ್ಸಾಮಿಗೆ ಪರೀಕ್ಷೆಗೆಲ್ಲ ಅವ್ನು ಓದ್ಕೊಳದಿಕ್ಕೆ

ಸರಿ ಸರಿ ಮೇಡಮ್ ನಮಗೆ ಏನಂದರೆ ಮಕ್ಕಳು ಇಂತಾ ಸಭೆ ಸಮಾರಂಭಗಳಂತ ಹೇಳ್ಬಿಟ್ಟು ಅವರೂ ಏನು ಓದೊ ಸಮಯನ ಹಾಳುಮಾಡ್ಕೋಬಾರ್ದು ಅಂತ ನಮ್ಮ ಇಚ್ಛೆ ಇದ್ರ ಮೇಲೆ ನೀವು ಹಾಂ ಹೇಳಿ ಮ್ಯಾಮ್ ಸರಿ ಸರಿ ಮೇಡಮ್ ಹಾಂ ಸರಿ ಸರಿ ಮೇಡಮ್ ಸರಿ ಮೇಡಮ್ ಆಯಿತು ಇವಾಗ ಏನು ಹೇಳಿದಿರ ನೀವು ಅಲ್ಲೀ ಅವರ ತರಗತಿ ಶಿಕ್ಷಕರ ಹತ್ರ ಹೋಗ್ಬಿಟ್ಟು ಒಂದು ಪತ್ರ ಬರ್ದು ಕೊಟ್ಟುಬಿಡಿ ಅವರ್ಗೆ ಹಾಂ ಅವರು ಏನು ನೋಡ್ಸ್ಗಳೆಲ್ಲ ಏನಿರುತ್ತಲ್ಲ ಅವ್ರ ಗೆಳೆಯರ ಹತ್ರ ಮತ್ತೆ ಅವ್ರ ಶಿಕ್ಷಕರ ಹತ್ರ ಹಾಂ ನೀವು ಕಲೆಕ್ಟ್ ಮಾಡಿಕೊಂಡು ಅವನ್ಗೆ ಪೂರ್ಣಗೊಳಿಸಿ ಹಾಂ ಸರಿ ಮೇಡಮ್ ಆಯಿತು ಹಾಂ ಸರಿ ಮೇಡಮ್ ಆಯಿತು